ಹಾಂ ಸ ಹಲೋ ಸರ್ ಹಾಂ ಸರ್ ಹೇಳಿ ನಾ ಗಣೇಶ್ ಅದು

ಹಾಂ ಇಲ್ಲಿ ಸರ ಈಗ ನೀವು ಯಾಕೊ ಬಂದದ್ದು ಆ ಟೈಪ್ ಇದು ಹೇಳಿದೈತೆ ಸರ್ ಈಗ ಹೌದು ಅಂತ ಹಂಗೆ ಇಲ್ಲ ನಾನು ಕೇಳಿದ ಪ್ರಕಾರ ನೀವು ಹೇಳಿದ್ದು ಸರಿ ಸರ್ ಈಗ ನಾವು ಹೊಸದಾಗಿ ಇಲ್ಲಿ ಮನೆ ಮಾಡೋದಿತ್ತು ಸರ್ ಒಂದು ಬಾಡಿಗೆ ಮನೆ ಬೇಕಾಗಿತ್ತು ಸರ್ ನಿಮ್ಮ ಏರಿಯಾದಾಗೆ ಯಾವ್ದಾರು ಬಾಡ್ಗೆ ಸಿಕ್ತಾವೇನು ಸರ್ ಮನೆ ಯಾವಾರು ಇದಾವೇನು ಸರ್ ಹೌದೇನು ಸರ್ ಇಲ್ಲ ಸರ್ ಈಗ ಇದನ್ನು ಹೌದೇನು ಸರ್ ಹಾಂ ಸರ್ ಸರ್ ನಾ ಬಾಡಿಗೆ ಕಬ್ಜಾ ಏನ್ರೆ ಸಿಗುತ್ತೇನು ಸರ್ ಏನು ಬಾಡಿಗೆಯೇ ಸಿಗುತ್ತಾ ಸರ್ ಕಾಬ ಹಾಂನ್ರೀ ಹೌದೇನ್ರೀ ಕಬ್ಜ ಆದ್ರೆ ಎಷ್ಟಾಗುತ್ತೆ ಸರ್ ಹೌದೇನು ಸರ ಹ್ಞೂನ್ರೀ ಹಾಂ ಬಾಡಿಗೆಯಾದ್ರೆ ನಾಲ್ಕು ಲಕ್ಷ ಆರು ಲಕ್ಷ ಸರ ಹಾಂ ಹಾಂ ಹೌದೇನು ಸರ್ ಸರ್ ಫೆಷಲಿಟಿಯೆಲ್ಲ ಸಿಕ್ತಾವಲ್ಲ ಸರ್ ನೀರು ಕರೆಂಟ್ ಎಲ್ಲ ಕರೆಕ್ಟಗಿ ಹಾಂ ಹಾಂ ಸರ್ ಹಾಂ ಆಯ್ತು ಹಾಂ ಸರ್ ಹೌದೇನು ಸರ್ ಹಾಂ ಆಂ ಹಾಂ ಹಾಂ ಸರ್ ಇದೇನು ಇದು ಮೇಯ್ನ್ ರೋಡಿಗೆ ಸಮೀಪ ಆಗುತ್ತೆ ಏನು ಸರ್ ಏನು ಮೇಯ್ನ್ ರೋಡಿಂದ ಒಂದು ಸ್ವಲ್ಪ ದೂರಾಗುತ್ತೋ ಹೇಗೆಂತ ಹೌದೇನು ಸರ್ ಹಾಂ ಹಾಂ ಅಂದ್ರೆ ಇವು ಹಾಂ ಸರ್ ನಿಯರ್ ಇದೆಲ್ಲ ಸರ್ ಹಾಂ ಸರಿ ಸರ್ ಅಂದ್ರೆ ಸ್ವಲ್ಪ ಹುಡುಗ್ರು ಪಡ್ರಿಗೆ ಎಲ್ಲ ಹೋಗೋಕ್ಕೆ ಅಡ್ಡಾಡೋಕ್ಕೆ ಬೇಕಾಗುತ್ತೆಲ್ಲ ಸರ್ ಅದ್ರ ಸಲುವಾಗಿ ಕೇಳಿದೆ ಸರ ಹಾಂ ಸರ್ ಬರ್ತೀವಿ ಸರ್ ಒಮ್ಮೆ ಬಂದು ಮನೆ ನೋಡ್ಕೊಂಡು ಹೋಗ್ತೀವಿ ಸರ್ ನೋಡ್ಕೊಂಡು ಏನನ್ನೋದು ಹೇಳ್ತೀನಿ ಸರ್ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್